ಒಂದು ಜುಲೈ ಸಾವಿರದ ಒಂಬೈನೂರ ತೊಂಬತ್ತು ಎರಡು ಪ್ರೆಬ್ರವರಿ ಎರಡು ಸಾವಿರದ ಹನ್ನೆರಡು ಒಂಬತ್ತು ಡಿಸಂಬರ್ ಎರಡು ಸಾವಿರದ ಹದಿಮೂರು ಇಪ್ಪತ್ತು ಏಪ್ರಿಲ್ ಎರಡು ಸಾವಿರದ ನಾಲ್ಕು ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು